ನಂಗೆ ನೋಡಿರಿ ಕೈ ಏಳೊತ್ತಿಗೆ ಫಸ್ಟ್ ನಾನು ಕೈಕಾಲು ಮೋರೆ ತೊಳ್ಕೋತೆ ಬ್ರಷ್ ಮಾಡ್ಕೊಂಡು ಕೈಕಾಲು ಮೋರೆ ತೊಳ್ಕೊಲಕ್ಕ ನೀರು ಬೇಕು ನನಗೆ ನೀರು ತಕೊಂಡ್ ಕೈಕಾಲು ಮೋರೆ ತೊಳ್ಕೊನಾ ಅಂದರೆ ಹೊ ಹೊರಗೆ ಬಂದು ಒಂದು ಥೋಡೆ ಚಾಯ್ ಇಕ್ಕತೇ ಒಂದು ಕಡೆ ಚಾಯ್ ಇಟ್ಟು ಒಂದು ಕಡೆ ನಾಷ್ಟ ಮಾಡ್ತೆ ದಿನಾ ಒಂದೊಂದು ಥರ ಥರದ್ದು ನಾಷ್ಟ ಮಾಡ್ತೆ ಒಂದು ದಿನ ಅವಲಕ್ಕಿ ಮಾಡ್ತೆ ಒಂದು ದಿನ ಸೂಸ್ಲಾ ಮಾಡ್ತೆ ಒಂದು ದಿನ ಉಪ್ಪಿಟ್ಟು ಮಾಡ್ತೆ ಇವು ಯಾವ ಮಾಡ್ಲಕ್ಕ ಭೀ ನೀರು ಬೇಕು ಉಪ್ಪಿಟ್ಟು ಮಾಡಾಕ ನಿಂತೆ ಅಂದ್ರೆ ಕುದುಸ್ಲಕ್ಕ ನೀರು ಬೇಕು ಸೂಸ್ಲಾ ಮಾಡಕ್ಕೆ ನಿಂತ್ರೆ ತೊಳಿಲಕ್ಕ ಬೇಕು ಅವಲಕ್ಕಿ ಮಾಡಾಕ ನಿಂತೆ ಅಂದರೂ ಭೀ ಅವಲಕ್ಕಿ ತೊಳಿಲಕ್ಕ ಬೇಕು ಒಂದು ಎರಡು ಎರಡು ನಿಮ್ಷಾರ ನೆನೆ ಹಾಕ್ತೀವಿ ಅಲ್ಲ ಹೆಂಗೆ ಭೀ ಅವು ಜರಾ ಮೆತ್ತಗೆ ಬೀಳಲಿ ಅಂತ ಅದಕ್ಕೆ ನೀರು ಬೇಕೇ ಬೇಕು ಮಾಡ್ಕೊಂಡ ನಾಷ್ಟ ಅಂತಂದು ನಾಷ್ಟ ತಯಾರು ಮಾಡ್ಕೊಂಡ್ ಒಂದು ಥೋಡಿಯೆಲ್ಲ ಮಾಡ್ಕೊತ ನಾಷ್ಟ ತಿಂತೆ ತಿಂದು ಚಾಯ್ ಕುಡೀತೆ ಚಾಯ್ ಮಾಡ್ಲಕ್ಕ ಭೀ ನೀರೇ ಬೇಕಾಗ್ತದೆ ಚಾಯ್ ಹಾಲು ಹಾಕಿ ನೀರು ಹಾಕಿ ನೀರಾಗ ಸಕ್ರೆ ಚಾಯ್ ಪತ್ತಿ ಹಾಕಿ ಕುದಿಸಿ ಆಮೇಲೆ ಹಾಲು ಹಾಕಿ ಚಾಯ್ ಮಾಡ್ತೆ ಚಾಯ್ ಮಾಡಿ ನಾಷ್ಟ ಎಲ್ಲ ತಿಂದು ಚಾಯ್ ಕೊಂಡಿ ಮತ್ತೀಚೆಗೆ ಬಂದು ರೂಮ್ಗೊಳ್ದಾಗ ಅಂದರೆ ರೂಮೆಲ್ಲ ಕ್ಲೀನ್ ಮಾಡ್ಕೊತ ಕೂಡ್ತೆ ಧೂಳೆಲ್ಲ ಹೊಡ್ಕೊಂಡು ಹೊಡ್ಕೊಂಡ್ ಹೋಗ್ತೀವಿ ಹುಡುಗ್ಲಕರೆ ನೀರು ಹತ್ತಲ್ಲ ಇನ್ನು ಮನೆ ಸೀಟ್ಕೊಂಡು ಬರ್ತೀವಿ ಸೀಡ್ಲಕ್ಕ ಕಂಪಲ್ಸರಿ ನೀರೇ ಬೇಕು ನೀರಲ್ಲಿ ಸೀಟ್ಕೊಂಡು ಬರ್ತೀನಿ ಆಗ ಭೀ ನೀರು ಹಚ್ಚಿ ತಕೊಂಡ್ ಎಲ್ಲ ಸೀಟ್ಕೊಂಡ್ ಬರ್ತೆ ಸೀಟ್ಕೊಂಡ್ ಬಂದ ಅಂದರೆ ಇನ್ನು ಹೊರಗೆ ಹೋದ ಅಂತ ಅಂದರೆ ಇನ್ನು ಥೋಡೆ ಒಲೆ ಉರಿ ಹಚ್ಕೋತೆ ಒಲೆ ಉರಿ ಹಚ್ಕೋಬೇಕಂದ್ರೆ ನೀರು ಬೇಕಲ್ಲ ಮತ್ತು ಈಗ ಮೈ ತೊಳ್ಕೋಬೇಕಲ್ಲ ಒಲಿ ಉರಿ ಹಚ್ಕೋತೆ ಮತ್ತು ಮಧ್ಯಾಹ್ನ ಆಯ್ತದೆ ಈಟೆಲ್ಲ ಮಾಡ್ಲಿಕ್ಕೆನಾನ ಮಧ್ಯಾಹ್ನಕ್ಕ ಎಲ್ಲರೂ ಹೊರ ಹೋಗಿನು ಇರ್ತಾರೆ ಕೆಲಸಕ್ಕೆ ಅಂತೆಲ್ಲ ಮಧ್ಯಾಹ್ನ ಬರಿ ಊಟಕ್ಕೆ ಮನೀಗೆ ಬರ್ತಾರೆ ಅಸೋ ಮಂದಿ ಮನಿಗೇನು ಇರಲ್ಲ ಮತ್ತು ಅವ್ರು ಬರಸ್ತಕ ಅಡ್ಗೆ ಮಾಡ್ತೀವಿ ಅಡಿಗೆ ಮಾಡ್ತಾ ಅಡಿಗೆ ಮಾಡಿದ ಅಂತ ಅಂದ್ರೆ ನನ್ನದು ಅನ್ನ ಮಾಡ್ತೆ ರೊಟ್ಟಿ ಮಾಡ್ತೆ ಘಟನ ಪಲ್ಯ ಒಂದು ಯಾವ್ದಾರು ಅಳಸಂದೆ ಬ್ಯಾಳಿ ಮಾಡ್ತೆ ಈ ಸಲ ಮಾಡಕ್ಕೆ ಭೀ ಮತ್ತೆ ನೀರು ಬೇಕು ರೊಟ್ಟಿಗೆ ನೀರು ಬೇಕು ಅನ್ನ ಮಾಡಾಕ ನೀರು ಬೇಕು ಬ್ಯಾಳಿ ಘಟ್ಟನ ಪಲ್ಯ ಎಲ್ಲ ಮಾಡಕ್ಕೆ ನೀರು ಬೇಕು ಇನ್ನು ಎಲ್ಲ ಅಡಿಗೆ ಮಾಡಿದ ಅಂತ ಅಂದರೆ ಎಲ್ಲರು ಬರ್ತಾರೆ ನಾನು ಎಲ್ಲರು ಬರಾಲ್ಕಿನ ಪೆಹ್ಲಾ ನೀರು ಗರಮ್ ಆಗಿಂದು ಇರ್ತಾ ನೀರು ತಕೊಂಡ ಮೈ ತೊಳ್ಕೊಂಡು ಬಂದ ಅಂದರೆ ಇನ್ನು ಎಲ್ಲರ ಸಂಗ ಕುಂತಿ ಉಣ್ತೇ ಉಂಡ ಅಂದ್ರೆ ನನ್ನ ಡ್ಯೂಟಿ ಹೆಂಗೆ ಭೀ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯ್ತದೆ ಮಧ್ಯಾಹ್ನದಿಂದ್ ಸ್ಟಾರ್ಟ್ ಆಯ್ತು ಅಂದ್ರೆ ಹೊತ್ತು ಮುಳುಗಿಗೆ ಮುಗೀತದೆ ಮತ್ತು ಬಂದು ಎಲ್ಲರ ಸಂಗ್ತಿ ಉಂಡ ಅಂತ ಅಂದ್ರೆ ಮತ್ತೆ ಈಗ ಹೋಯ್ತಿ ಡ್ಯೂಟಿಗೆ ರೆಡಿಯಾಗಿ ರೆಡಿಯಾಗಿ ಹೋದಾಂತ ಅಂದ್ರೆ ಮತ್ತೆ ಈಗ ಹೋಗ್ಲಾತು ಅಂದ್ರೆ ಏನಿಲ್ಲಾಂದ್ರೂ ಭೀ ನನ್ನದು ಜಾಸ್ತಿ ಕೆಲಸ ಏನು ಇರ್ತದೆ ಮಾತಾಡೋದೇ ಇರ್ತದೆ ಎಲ್ಲ ಹಿಂಗೆ ಎಕ್ಸ್ಪ್ಲೈನ್ ಮಾಡೋದು ಅದು ಇದು ಇರ್ತದೆ ಅದಕ್ಕೆ ನಂಗೆ ಬಾರ್ ಬಾರ್ ನೀರಡಿಕೆ ಆಯ್ತಾನೇ ಇರ್ತವೆ ಒಂದು ಏನ್ ಇಲ್ಲ ಅಂದ್ರೂ ಮನಿಗಿಂದ ಹೊರಗೆ ಹೋದ ಅಂದ್ರೆ ಒಂದು ಎರಡು ಲೀಟ್ರ್ ನೀರಾರು ಬೇಕೇ ಬೇಕು ನನಗೆ ಒಂದು ಎರಡು ಲೀಟ್ರ್ ನೀರು ತಕೊಂಡ್ ಹೋಯ್ತೆ ಸಂಗ್ಟಿಗೆ ಇಲ್ಲಿಂದನೇ ಮನೆಲಿಂದನೇ ತಕೊಂಡು ಹೋತೆ ಎರಡು ಲೀಟ್ರ್ ವಾಟರ್ ಬಾಟಲ್ಲು ತಕೊಂಡ್ ಹೋದವಂದರೆ ಎರಡು ಬಾಟಲ್ ಒಂದು ಒಂದು ಲೀಟ್ರುದು ಅಂತ ಅಂದರೆ ದಿನವೆಲ್ಲ ಮತ್ತೆ ಮಾತೇ ಆಡೋದು ಇರ್ತದೆ ನೀರು ಕುಡ್ಕೋತ ಡ್ಯೂಟಿ ಮಾಡ್ಕೋತಾ ಇರ್ತೆ ಇನ್ನು ಡ್ಯೂಟಿ ಮುಗಸ್ಕೊಂಡಪ್ಪ ಅಂದರೆ ದಿನದ ಹೊತ್ತು ಮುಳಗಸ್ತಕ್ಕ ಅಲ್ಲೇ ಕುಂತು ಹೊತ್ತು ಮುಳುಗಿ ಮನೆಗೆ ಬರ್ತೆ ಮನೀಗೆ ಬರ್ತಿಕೆ ಕೈಕಾಲು ಮೋರೆ ತೊಳ್ಕೋತೆ ಕೈಕಾಲು ತೊಳ್ ಮಾರಿ ತೊಳ್ಕೊಳಕ್ ಮತ್ತೆ ನೀರು ಬೇಕು ನನ್ನ ನೀರ್ಲಿಂದ ಕೈಕಾಲು ಮಾರಿ ತೊಳ್ಕೋತ ತೊಳ್ಕೊಂಡಿ ಮತ್ತೆ ಇನ್ನು ಮನೆಗೆ ಬಂದು ಜರಾ ಫ್ರೆಶ್ ಆಗಿ ಕುಂತ ಅಂದ್ರೆ ದಿನ ಆದತ್ ಅದ ನನ್ನದು ಗ್ರೀನ್ ಟೀ ಕುಡಿಯೋದು ಮತ್ತೆ ಹೊತ್ತು ಮುಗಿಯಕ್ಕೆ ಬರತ್ತಿಗೆ ನಂಗೆ ಗ್ರೀನ್ ಟೀ ಬೇಕೇ ಬೇಕು ಬರಸ್ತಕ ಗ್ರೀನ್ ಟೀ ಎಲ್ಲ ತಯಾರು ಇರ್ತದೆ ಮಾಡಿ ಇಕ್ಕುತಾರ ನೀರಾಗೊಂದು ಹಾಕಿ ಇದು ಹಾಕಿ ಗ್ರೀನ್ ಟೀ ಪ್ಯಾಕೆಟ್ ಹಾಕಿದರು ಅಂದ್ರೆ ಆಯ್ತಪ್ಪ ಬಂದು ಗ್ರೀನ್ ಟೀ ಕುಡಿತೆ ಮತ್ತು ಇನ್ನು ತಡಕೊಂಡ ಅಂದರೆ ಅಡುಗೆ ಮಾಡಾಕ ನಿಂದ್ರತೆ ಇನ್ನು ಅಡಿಗೆ ಮಾಡ್ಲಕ್ಕ ಭೀ ನನಗೆ ನೀರು ಬೇಕೇ ನೋಡಿರಿ ಕೈಗೆ ಯಾಕೆ ಅ ನಿದ್ರೆ ಬರ್ತಿಗೆ ಗ್ರೀನ್ ಟೀ ಕುಡ್ದು ಫ್ರೆಶ್ ಆಗೇ ಬರ್ತೆ ಈಗ ಫ್ರೆಶ್ ಆಗೇ ಬರತ್ತಿಕೆನೇ ಗ್ರೀನ್ ಟೀ ಕುಡಿದ ಅಂದರೆ ಅಡಿಗೆ ಅಡಿಗಿ ಮಾಡತ್ತಾ ಅಂದರೆ ನೋಡಿರಿ ಮತ್ತೆ ಹೊತ್ತು ಮುಳುಗಿಗೆ ಎಲ್ಲ ಮತ್ತೆ ಸೇಮ್ ಚಪಾತಿ ಬೇಕಂದರೆ ಚಪಾತಿ ಮಾಡ್ತೆ ಅದು ಕಲ್ಸಕರೇ ನೀರು ಬೇಕು ಚಪಾತಿ ಮಾಡ್ತೆ ಒಂದು ಎರಡು ರೊಟ್ಟಿ ಮಾಡ್ಕೋತೆ ಮತ್ತು ಅದಕ್ ಭೀ ನೀರು ಬೇಕು ಒಂದು ಕಡೆ ಅನ್ನ ಇಕ್ತೆ ಅನ್ನಕ್ಕೆ ಭೀ ನೀರು ಬೇಕು ಮತ್ತೆ ಏನಾರು ಹೆಂಗೆ ಭೀ ಮುಂಜಾನೆ ಥೋಡಿ ಏನಾರು ಪಲ್ಯ ಗಿಲ್ಯ ಇರ್ತದೆ ಅದಕ್ಕೆ ನೋಡ್ಕೊಂಡು ಒಂದು ಥೋಡಿ ಏನಾರು ಕಮ್ಮಿ ಇತ್ತು ಅಂದ್ರೆ ಖಾರ ಗೀರ ಕುಟ್ಟದು ಇತ್ತು ಅಂದ್ರೆ ಅದಕ್ಕೆ ಮಾಡ್ಕೋತೆ ಎಲ್ಲಕ್ಕ ಮತ್ತೆ ನೀರು ಬೇಕೇ ನೋಡಿರಿ ಇಲ್ಲಿ ಯಾಕಂದ್ರೆ ತೋಡ ತೋಡೀರ ಸುಮ್ಮನೆ ಆಲಸ ಮಾಡ್ಲಕ್ಕ ನೀರು ಹಾಕ್ತೀವಿ ಮ್ಯಾಲಿಂದ ಕುದಿಲಕ್ಕ ಅಂದ್ರೆ ಹಾಕ್ತೀವಿ ಇನ್ನು ಅಡಿಗೆ ಮಾಡ್ದೇವು ಅಂದರೆ ಎಲ್ಲಾರು ಕೂಡ್ತೇವು ತೊಕೊಂಡ್ ಬಂದು ಕುಂತೇವು ಅಂದರೆ ಉಣ್ತೇವು ಉಂಡೇವು ಅಂತಂದರೆ ಈಗ ಮತ್ತೆ ನೀರು ಬೇಕೇ ಕುಡಿಲ್ಯಾಕ ಎಲ್ಲರಿಗೆ ನೀರು ತಕೊಂಡ್ ಕೂರ್ತೇವು ಉಣ್ಲಕ್ಕ ಇನ್ನು ವೋಸು ಮಂದಿ ಉಂಡೇವು ಅಂದರೆ ಆಯ್ತು ಮಂಕೋತೀವಿ ಮಂಕೊಂದಾಗ ಭೀ ಒಂದೊಂದ್ಸಾರಿ ಗಾಳಿಗೆ ಫ್ಯಾನ್ ಹಾಕೊತೀವು ಫ್ಯಾನಿನ ಗಾಳಿಗೆ ನೀಡಿಕೆ ಆಯ್ತವೆ ನೀಡಿಕೆ ಆದ ಅಂದ್ರೆ ಮತ್ತೆ ನೀರು ಬೇಕಲ್ಲ ಅಂತಂದು ಹೇಳಿ ವೋಸು ಮಂದಿ ಒಂದೊಂದು ಬಾಟಲ್ ಹಿಡ್ಕೊಂಡ್ ಮಕ್ಕೋತೀವಿ ಒಂದು ಬಾಟಲ್ ಹಿಡ್ಕೊಂಡು ಮಂಕೋತೀವಿ ಅಂದರೂ ಹ್ಯಾಂಗೆ ಭೀ ಮಂಕೊಂದಾಗ ಎದ್ದು ನೀಡಿಕೆ ಆದಾಗ ಒಂದೊಂದು ಸಾರಿ ಏಳೋದು ನೀರು ಕುಡಿಯೋದು ಮತ್ತೆ ಮಂಕೋಬೋದು ಇನ್ನು ಮತ್ತೆ ಎದ್ದೇವು ಅಂದರೂ ಮುಂಜಾನೆ ಮತ್ತೆ ಸೇಮ್ ಇದೇ ರುಟೀನ್ ಚಾಲು ಆಯ್ತು ನೋಡಿರಿ ಅದಕ್ಕೆ ಏನ್ ಕಮ್ಮಿನೇ ಇಲ್ಲ ಮತ್ತೆ ಮಾರಿ ಕೈಕಾಲು ತೊಳ್ಕೊಂಬದ ಚಾಯ್ ಮಾಡಿದ ನಾಷ್ಟ ಮಾಡಿದ ಉಂಡ ತಿಂದ ಡ್ಯೂಟಿಗೆ ಹೋದ ಬಂದ ಇವಾರ ಇರ್ತವೆ ಇನ್ನು ಮತ್ತೆ ಹಬ್ಬ ಹುಣ್ಣಿ ಏನಾರು ಇತ್ತು ಅಂದ್ರೆ ಕೇಳೆ ಬೇಡಿರಿ ಪೂರಾ ಮನೆಯೆಲ್ಲ ತೊಳ್ಕೊಂಬರದು ಇರ್ತದೆ ನೀರಾಗೆ ಎದ್ದು ಹಿಡಿದು ಪೂರಾ ಹೊತ್ತು ಮುಳುಗಸ್ತಕ ನೀರಾಗೆ ಇರ್ಬೇಕು ಆಯ್ತದೆ ಇನ್ನು ಇವತ್ತಿಗೇನೇ ಯಾದರ ಎರಡು ದಿನಕ್ಕೊಂದು ಸರಿ ನೀರು ಹೀನ ಬಿಟ್ಟುನು ಅಂತಂದ್ರೆ ಮಂದ್ಯಾನ್ ತಕನ ನೀರಾಗೆ ದಂಧೆ ಆಯ್ತದೆ ಯಾ ಹುಡುಗ ಚಲ್ಲೋದು ಹೊರಗಿನ ತೊಳ್ಕೊಮ್ಬರೋದು ಕೊಡಗಳೆಲ್ಲ ತೊಳ್ಕೊಮೋದು ನೀರು ತುಂಬೋದು ಅಂಗಳ ತೊಳಿಯೋದು ನೀರು ಹೊಡಿಯೋದು ಅಂಗಳದಾಗ ಇವೆಲ್ಲ ಮಾಡದು ಇರ್ತದೆ ಅಂತಂದ್ರೆ ಒಟ್ನಾಗ ನೀರು ಇಲ್ದೇ ದಿನ ಶುರುನೇ ಆಗಲ್ದು ನೀರು ಇಲ್ದೇ ದಿನ ಖತಮೇ ಆಗಲ್ಲ ನಮ್ದು ನೀರಿದ್ದರೆ ಎಲ್ಲ ಅದ ನೀರು ಇರದಿದ್ರೆ ಏನದ ನೋಡಿರಿ ಒಂದು ಭೀ ದಂಧೆ ಸುದ್ರಸಲ್ಲ